ಖಂಡಿತ ನಾನು ಟ್ರೈ ಮಾಡಿದ್ದೀನಿ ಅಂದರೆ ಟ್ರೈಲ್ಲು ಟ್ರೈಲ್ ರನ್ನಿಂಗು ರನ್ನಿಂಗ್ ವಿರಾಮಗಳು ಮತ್ತು ಪರ್ಯಾಯ ರನ್ನಿಂಗ್ ವರ್ಕೌಟ್ಗಳನ್ನು ನಾನು ಜಿಮ್ಗೋಗ್ತಾ ಇದ್ದಾಗ ಮಾಡ್ತಾ ಇದ್ದೆ ಇದೆಲ್ಲ ತುಂಬ ತುಂಬ ಅವಶ್ಯಕಾರಿ ನಮ್ಮಈಗಿನ ಜೆನ್ರೆಶನ್ಗೆ ಯಾಕಂದರೆ ನಾವು ಕೂತ್ಕೊಂಡಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಸೊ ಅದಕೋಸ್ಕರ ಇದು ಕೂತ್ಕೊಂಡಲ್ಲೇ ಕೆಲಸ ಮಾಡ್ತಾ ಇರೋರಿಗೆ ಇದು ವರ್ಕೌಟು ರನ್ನಿಂಗು ಇದೆಲ್ಲ ಒಂದೊಳ್ಳೆಯ ಏನು ದಿನಚರಿಯ ಕೆಲಸ ಆಗಿರುತ್ತೆ ಮತ್ತು ರನ್ನಿಂಗ್ ಮಾಡೋದ್ರಿಂದ ಆರೋಗ್ಯವಂತ ಖಂಡಿತ ಆರೋಗ್ಯವಂತರಾಗಿರ್ಬೋದು ರನ್ನಿಂಗು ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿದು ರನ್ನಿಂಗ್ ಮಾಡ್ಕೊಂಬಂದ್ರೆ ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶಗಳು ಕಡಿಮೆ ಆಗ್ತಾ ಬರತ್ತೆ ಮತ್ತು ನಾವು ಆರೋಗ್ಯವಂತರಾಗಿರಲು ತುಂಬ ಪ್ರಯೋಜನಕಾರಿಯಾಗಿರತ್ತೆ ಸೊ ರನ್ನಿಂಗೂ ಹೌದು ಮತ್ತು ವರ್ಕೌಟ್ ಬಗ್ಗೆಯೂ ರನ್ನಿಂಗ್ ವರ್ಕೌಟ್ಗಳ ಬಗ್ಗೆಯೂ ಹೌದು ನಾನು ಪ್ರಯತ್ನ ಮಾಡಿದ್ದೀನಿ ಇದು ತುಂಬ ಎಫೆಕ್ಟಿವ್ ಅಂದರೆ ಪ್ರಯೋಜನಕಾರಿಯಾಗಿದೆ